ಹಾಂ ಏ ಯಶೋದಾ ಆಂಟಿ ನಾನು ನಾನು ನಿಮ್ಮ ಹತ್ರ ಕಿರಾಣಿ ಅಂಗಡಿಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂದರೆ ಇದು ದಿನಸಿ ಅದು ಏನೇನು ಇದೆ ಇವಾಗ ಯಾವ್ಯಾವ ಥರ ಇಟ್ಟಿದ್ದೀರಾ

ಹ್ಞೂ ಹೌದು ಹೌದು ಹಾಗೆ ಹಾಂ ಚೆನ್ನಾಗಿತ್ತು ಆಂಟಿ ರಾ ರೈಸು ಎಲ್ಲ ಚೆನ್ನಾಗಿತ್ತು ಸ್ಟೀಮ್ ರೈಸು ರಾ ರೈಸ್ ಎಲ್ಲ ಸಿಗುತ್ತಾ

ಹಾಂ ಆಂಟಿ ಹಾಂ ಆಂಟಿ ಜೋಳ ಎಲ್ಲ ಸಿಗುತ್ತಾ ಜೋಳ ಗೋಧಿ

ಹಾಂ ಹಾಂ ಹಾಂ

ಹೌದಾ ಆಂಟಿ ಹೌದ ರೇಟ್ ಏನಿದೆ ಆಂಟಿ ರೇಟ್ ಏನಿದೆ ಹಾಂ ಹಾಂ ಹಾಂ ಹೌದಾ ಆಂಟಿ ಹ್ಞೂ ಆಯಿತು ಆಂಟಿ ಇದು ಬೇಳೆ ಕಾಳು ಎಲ್ಲ ತರ್ಸಿದ್ದೀರಾ ಕಾಸ್ಮೆಟಿಕ್ಸೂ ಸಿಗುತ್ತಾ ಆಂಟಿ ಈ ಥರ ಸೋಪು ಶಾಂಪುಸು ಅದೆಲ್ಲ ಇಟ್ಟಿದ್ದೀರಾ

ಹ್ಞೂ ಹ್ಞೂ ಹ್ಞೂ ಹೌದಾ ಆಂಟಿ ಆಮೇಲೆ ಸಬ್ಬಕ್ಕಿ ಆ ಥರ ಎಲ್ಲ ರೇಟ್ ಎಷ್ಟಿದೆ ಆಂಟಿ ಎಲ್ಲನೂ

ಹಾಂ ಆಂಟಿ ಸಂಡಿಗೆ ಹಪ್ಳ ಆ ಥರನೂ ಇಟ್ಟಿದ್ದೀರಾ

ಹೌದಾ ಆಂಟಿ ಆಂ

ಹೌದಾ ಆಂಟಿ ಸರಿ ಹಾಗಾದರೆ ನೀವು ಟೈಮಿಂಗ್ಸ್ ಏನು ಇಟ್ಟಿದ್ದೀರಾ ಶಾಪಿಂದು ಹೌದಾ ಸರಿ ಆಂಟಿ

ಓ ಸರಿ ಆಂಟಿ ಹೌದಾ ಸರಿ ಆಂಟಿ ಬೈ ಈವ್ನಿಂಗ್ ನಾನು ಬರ್ತೀನಿ ಥ್ಯಾಂಕ್ ಯು ಆಂಟಿ ಹಾಂ ಥ್ಯಾಂಕ್ ಯು ಆಂ ಆಂಟಿ ಸರಿ ಆಂಟಿ ಬಾಯ್ ಆಂಟಿ ಥ್ಯಾಂಕ್ ಯು ಓಕೆ ಆಂಟಿ ಬಾಯ್ ಹಾಂ ಆಂಟಿ ಸ ಹಾಂ ಆಂಟಿ